ಚಿತ್ರದುರ್ಗದಲ್ಲಿ ಜನಪ್ರಿಯವಾಗಿರುವ ಸಾಂಪ್ರದಾಯಿಕ ತಿಂಡಿಗಳಂದರೆ ರಾಗಿ ಮುದ್ದೆ ರಾಗಿ ಮುದ್ದೆ ಅದರಲ್ಲಿ ವಿಧ ವಿಧವಾದ ಚ ವಿಧ ವಿಧವಾದ ಸಾಂಬಾರು ಪ ಸಾಂಬಾರು ಆಗಿರಬಹುದು ಚಟ್ನಿ ತ ಚಟ್ನಿ ಆಗಿರ್ಬೋದು ಅದೆಲ್ಲ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಆದ್ದರಿಂದ ಇಲ್ಲಿ ಜ್ ಹೆಚ್ಚಾಗಿ ರಾಗಿ ಮುದ್ದೆ ಹಾಗೂ ರೊಟ್ಟಿಯನ್ನು ರೊಟ್ಟಿಯೂ ಸಮೇತ ತಿನ್ನುತ್ತಾರೆ ರಾಗಿ ಮುದ್ದೆಯು ತಿನ್ನೋದರಿಂದ ನಮ್ಮ ದೇಹಲಿನ್ ದೇಹದಲ್ಲಿರೋ ದೇಹದಲ್ಲಿ ಹೆಚ್ಚು ಗಟ್ಟಿ ನಮ್ಮ ಮೂಳೆಗಳು ಗಟ್ಟಿಯಾಗುತ್ತವೆ ಶಕ್ ಅಷ್ಟೊಂದು ರೋ ರೋಗಕ್ಕೆ ನಾವು ಒಳಗಾಗುವುದಿಲ್ಲ ಏನೇ ರೋಗವು ಬಂದರೂ ಅಷ್ಟು ಅಷ್ಟು ಬೇಗ ಅದಕ್ಕೆ ಒಳಗಾಗುವುದಿಲ್ಲ ಹಾಗೇ ಇಲ್ಲಿಯ ಪ್ರವಾಸ ಪ್ರವಾಸ ಸ್ಥಳಗಳು ಬಂದರೆ ಇತಿಹಾಸಕ್ಕೆ ಬಂದರೆ ಇಲ್ಲಿ ಈ ಇತಿಹಾಸ ಅಂದರೆ ಫಷ್ಟು ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಹೇಗೆ ಎ ಚಿತ್ರದುರ್ಗ ಅಂತ ಹೇಗೆ ಹೆಸರು ಬಂತು ಅಂದರೆ ಚಿತ್ರದುರ್ಗದಲ್ಲಿ ನೋ ಚಿತ್ರದುರ್ಗದಲ್ಲಿ ಹೆಚ್ಚಾಗಿ ಗಿಡಗಳು ಗಿಡ ಮರ ಕಾಡು ಥರ ಅಷ್ಟೊಂದು ಏನೂ ಇಲ್ಲ ಸ್ವಲ್ಪ ಸ್ವಲ್ಪಮಟ್ಟಿಗೆ ಇದ್ದಾವೆ ಆದ್ರೂ ಇಲ್ಲೆಲ್ಲ ಇಲ್ಲೆಲ್ಲ ಕಲ್ಲು ಬೆಟ್ಟ ಗುಡ್ಡಗಳನ್ನು ನೋಡಿದ್ರೆ ಸಾಕು ನೀವು ಜಾ ಕಲ್ಲುಗಳೆಲ್ಲ ಒಂಥರ ನಿಮ್ಮ ನಿಮ್ಮ ಭಾವನೆಗಳಿಂದ ಒಂದು ರೀತಿಯಲ್ಲಿ ನೋಡಿದಿರಿ ಕಲ್ಲುಗಳು ಒಂದೊಂದು ಮೊಲದ ರೀತಿಯಾಗಿ ಒಂದೊಂದು ಕಪ್ಪೆಯ ರೀತಿಯಾಗಿ ಒಂದೊಂದು ಮನೆಯ ರೀತಿಯಾಗಿ ಕಾಣಿಸಿ ಕಾಣಿಸುತ್ತವೆ ಬೆಟ್ಟದ ಬೆಟ್ಟ ಗುಡ್ಡ ಬೆಟ್ಟಗಳ ಗುಟ್ಟಲ್ ಗುಡ್ಡ ಬೆಟ್ಟಗಳಲ್ಲಿ ಆ ಥರ ರೀತಿಯಲ್ಲಿ ಕಾಣಿಸುವುದ್ರಿಂದ ಕಲ್ಲುಚಿತ್ರವೆಂದು ಮೊದಲಾಗಿ ಹೆಸರು ಕರೆದರು ಕರೆದರು ಕಲ್ಲುಚಿತ್ರ ಎಂದು ಕರೆದರು ಹಾಗೆಯೇ ದಿನಗಳು ಕಳೆದಂತೆ ಚಿತ್ರದುರ್ಗ ಎಂದು ಕರೆಯಲ್ಪಟ್ಟಿತು ಇಲ್ಲಿ ಕೋಟೆ ಕೋಟೆಯಲ್ಲಿ ಬಂದು ಕೋಟೆಯೆಂದರೆ ಅಲ್ಲಿಯೂ ಮಹಾ ಯೋಧರು ಸಮ ಯೋಧರು ಯೋಧರೂ ಸಹ ಜೀವಿಸಿದ್ದಾರೆ ಅಲ್ಲಿ ಯೋಧರೆಂದರೆ ನಮ್ಮ ಮಹಿಳಾ ಮಹಿಳಾ ವೀರೆಯಾದ ಒನ್ಕೆ ಓಬವ್ವವು ಅಲ್ಲಿ ಜೀವಿಸಿದ್ದಾರೆ ಅಲ್ಲಿಯೂ ತುಂಬಾ ಅಲ್ಲಿಯ ಸ್ಥಳದ ಬಗ್ಗೆ ಹೇಳಬೇಕಾದರೆ ಅಲ್ಲಿಯೂ ಮಳೆ ಬಂದಾಗ ನೀರೆಲ್ಲ ಎಲ್ಲಿಗೆ ಹೋಗ್ಬೇಕು ವ್ಯರ್ಥವಾಗದಂತೆ ನೀರೆಲ್ಲ ಎಲ್ಲಿಗೆ ಹೋಗಬೇಕು ಎಲ್ಲಿ ಹೋಗಿ ಸೇರುತ್ತವೆ ಎಲ್ಲ ಎಷ್ಟು ಕ್ಲೀ ಸ್ವಚ್ಛವಾಗಿ ಎಲ್ಲವನ್ನೂ ಜೋಡಿಸಿದ್ದಾರೆ ಎಂದರೆ ತುಂಬಾ ಸ್ವಚ್ಛವಾಗಿ ಎಲ್ಲ ನೀ ಕ್ರಮಬದ್ಧವಾಗಿ ಜೋಡಿಸಿದ್ದಾರೆ ಅಲ್ಲಿ ಅಲ್ಲಿಯೂ ನೋಡಲು ತುಂಬಾ ರಾಜರುಗಳು ಮತ್ತು ಸೈನಿಕರನ್ನು ಹೇಗೆ ತೆಗೆದುಕೊಳ್ಳುತ್ತಿದ್ದರು ಯುದ್ಧ ಅವರ ಸೈನ್ಯ ಸೈನ್ಯದಲ್ಲಿ ಸೈನಿಕರನ್ನು ಹೇಗೆ ತೆಗೆದುಕೊಳ್ಳುತ್ತಿದ್ದರು ಮತ್ತು ಅಲ್ಲಿ ರಾಜರುಗಳು ಹೇಗೆ ಇರುತ್ತಿದ್ದರು ಅವರ ಮನೆ ಅವ್ರ ಮನೆ ಅವರ ಮನೆಗಳು ಹೇಗೆ ಇತ್ತು ಹೇಗಿತ್ತು ಅವೆಲ್ಲವನ್ನೂ ನಾವು ಚಿತ್ ಕಲ್ಲಿನ ಕೋಟೆಯಲ್ಲಿ ನೋಡುತ್ತೇವೆ ಹಾಗೆಯೇ ಇಲ್ಲಿಯೂ ಮುರ್ ಕೋಟೆಯೊಳಗಡೆ ಮುರುಘಾ ಮಠವು ಇದೆ ಅಲ್ಲಿನ ಅಲ್ಲಿಂದ ಮುಂಚೆಯೂ ಅಲ್ಲಿತ್ತು ಈ ಅಲ್ಲಿ ಇತ್ತು ಈಗ ಈಗ ಇನ್ನೊಂದು ಕಡೆ ಮ ಮುರುಘಾ ಮಠವು ಸ್ಥಾಪಿತವಾಗಿದೆ ಅದು ಹೇಗೆ ಸ್ಥಾಪಿತವಾಗಿದೆ ಎಂದರೆ ಕೋಟೆಯಿಂದ ಒಂದು ಬಿ ಒಂದು ಗುರುಗಳು ಅಂದರೆ ಆಗಿನ ಗುರುಗಳು ತುಂಬ ವಿದ್ಯಾವಂತರಾಗಿದ್ದರು ಅಲ್ಲಿಂದ ಒಬ್ಬ ಗುರುಗಳು ಬೀಜವನ್ನು ಎಸೆದರು ಆ ಎಸೆದರು ಆ ಬೀಜವು ಎಲ್ಲಿ ಬೀಳುತ್ತದೆ ಅಲ್ಲಿ ಇನ್ನೊಂದು ಮಠವು ಸ್ಥಾಪಿತವಾಗುತ್ತದೆ ಎಂದು ಅವರು ಅಂದುಕೊಂಡು ಆ ಬೀಜವನ್ನು ಎಸೆದರು ಮತ್ತು ಅಲ್ಲಿಯೂ ಮಠವನ್ನು ಸ್ಥಾಪಿಸಿದರು ಆ ಮಠದಲ್ಲಿ ಐತಿಹಾಸಿಕವಾಗಿರುವ ಎಲ್ಲ ಯುದ್ಧ ಶಸ್ತ್ರಾಸ್ತ್ರಗಳು ಎಲ್ಲವನ್ನೂ ಸಂಗ್ರಹಿಸಿ ಇಟ್ಟಿದ್ದಾರೆ ಸಂಗ್ರಹಿಸಿ ಇಟ್ಟಿದ್ದಾರೆ ಮತ್ತು ಅಲ್ಲಿಗೆ ಅಲ್ಲಿಯ ಪ್ರವಾಸ ಅಲ್ಲಿ ಅಲ್ಲಿ ಹೆಚ್ಚು ಅಲ್ಲಿ ಜನರು ಬಂದವರಿಗೆ ನೋಡಲು ನೋಡಲು ಬೇಜಾರಾಗದಂತೆ ಅವರಿಗೆ ಸುಂದರವಾದ ಸುಂದರವಾಗಿ ಸ್ಥಳಗಳನ್ನು ರೂಪಿಸಿದ್ದಾರೆ ಹಾಗೆಯೇ ಬಂದರೆ ತಿಂಡಿತಿನಿಸುಗಳಲ್ಲಿ ರಾಗಿ ಮುದ್ದೆ ಜೋಳದ ರೊಟ್ಟಿ ಹಾಗೂ ಇನ್ನೂ ಇತರ ಆರೋಗ್ಯಕರವಾದ ಆಹಾರವನ್ನು ಸೇವಿಸುತ್ತಾರೆ ಇಲ್ಲಿಯ ಜನರು